ಹಲೋ ಯಾಸ್ಮೀನ್ ಅವರಾ ಇದು ನಿಮ್ಗೆ ನಾನು ರೇಷ್ಮಾ ಅಂತ ಹೇಳಿ ಇದು ನಿಮ್ದು ಹಣ್ಣಿನ ಅಂಗಡಿ ಇದೆ ಅಲ್ವಾ ಹಾಂ ಯಾವ ಥರ ಹಣ್ಣಿದೆ ಯಾವುದೆಲ್ಲ ಹಣ್ಣಿದೆ ಹೌದಾ ರೇಟ್ ಹೇಗೆ

ಹೌದಾ ನಮ್ಗೆ ಎರಡು ಕೆಜಿ ಬಾಳೆ ಹಣ್ಣು ಒಂದು ಕೆಜಿ ದ್ರಾಕ್ಷಿ ಹಣ್ಣು ಎರಡು ಕೆಜಿ ಆ್ಯಪಲ್ ಬೇಕಿತ್ತು ಅದ್ರ ಸ್ವಲ್ಪ ರೇಟ್ ಕಡ್ಮೆ ಮಾಡಿರಿ ಸ್ವಲ್ಪ ಜಾಸ್ತಿಯೇ ಆಯ್ತ್ ಇದು

ಅಂದರೆ ಇದು ಸ್ವಲ್ಪ ಜಾಸ್ತಿಯೇ ಆಯ್ತು ಯಾಕಂದ್ರೆ ನನ್ನದು ಮನೆಯಾಗೆ ಫಂಕ್ಷನ್ಸ್ ಐತಿ ಅದ್ಕೆ ಸ್ವಲ್ಪ ಕಡ್ಮೆ ಮಾಡಿ ಎಲ್ಲವೂ ತಗೋಳ್ತೀವಿ ಹಣ್ಣನ್ನು ಹ್ಞೂ ಹೌದಾ ನನಗೆ ಎರಡು ಕೆಜಿ ಬಾಳೆ ಹಣ್ಣು ಒಂದು ಕೆಜಿ ಆ್ಯಪಲ್ಲು ಅರ್ಧ ಕೆಜೀ ದ್ರಾಕ್ಷಿ ಹಣ್ಣು ಬೇಕಿತ್ತು ಸರಿ ನಾನು ನಿಮ್ಗೆ ವಾಟ್ಸ್ಆ್ಯಪಿಗೆ ಅಡ್ರೆಸ್ ಕಳಿಸ್ತೀನಿ ನನ್ಗೆ ಬಂದು ಕೊಡ್ತೀರಲ್ಲ ನೀವೇ

ಹಂಗೆ ಡೈರೆಕ್ಟಾಗೇ ಮಾಡ್ತೀನಿ ಆಯಿತು ಸರಿ ನಾ ಇಡ್ತೀನಿ